ಆಂ ನೀವು ಮೊನ್ನೆ ನಾ ಹಾಂ ಲೈಬ್ರೆರಿ ಅವರೆ ಮಾತಾಡ್ತಿರೋದು ಹಾಂ ಲೈಬ್ರೆರಿ ಅವರೆ ಮಾತಾಡ್ತಿರೋದು ಕೇಳಿಸ್ತಿದ್ಯ ಸೌಂಡು

ಹಾಂ ನೀವು ಮೊನ್ನೆ ಬುಕ್ಕ ಹಾಂ ಮೊನ್ನೆ ಬುಕ್ ತೊಗೊಂಡೋಗಿದ್ರಲ್ಲ ರಿಟರ್ನ್ ಮಾಡಿಲ್ಲ ಇನ್ನೂ ನೀವು ಇವತ್ತು ಕೊಟ್ಟರೆ ನಿಮಗೆ ಫೈನ್ ಬೀಳೋಲ್ಲ ಬಟ್ ನಾಳೆ ಕೊಟ್ಟರೆ ನಿಮಗೆ ಬುಕ್ ಮೇಲೆ ಫಿಫ್ಟಿ ರುಪೀಸು ಫೈನ್ ಬೀಳುತ್ತೆ ಇವತ್ತು ಬಂದು ನೀವು ಎನಿ ಕಾಸ್ಟು ನಮಗೆ ರಿಟರ್ನ್ ಮಾಡಿ ಹೋಗ್ಬೋಕ್ ಇಲ್ಲ ಇಲ್ಲ ಇವತ್ತು ಬಂದು ನೀವು ರಿಟರ್ನ್ ಮಾಡಿ ಹೋಗ್ಬೋಕ್ ಇಲ್ಲ ಅಂದರೆ ಫೈನ್ ಬೀಳುತ್ತೆ ನಿಮಗೆ ಬೇಕಾದರೆ ಆ ಬುಕ್ ರಿಟರ್ನ್ ಮಾಡಿ ಹೊಸ ಬುಕ್ ಬಂದಿದೆ ಮನದ ಮಾತು ಅಂತ ಹೇಳ್ಬಿಟ್ಟು ಆ ಬುಕ್ ಬೇಕಾದ್ರೆ ನೀವು ತೊಗೊಂಡು ಹೋಗ್ಬೋದು ಇಲ್ಲಿ ಅವೆಲೇಬಲ್ ಇದೆ ಕಾಸ್ಟೂ ತ್ರೀ ಫಿಫ್ಟಿ ಆಗುತ್ತೆ

ಮ್ಯಾತ್ಸ್ ಬಗ್ಗೆ ಇನ್ನೂ ಬಂದಿಲ್ಲ ಸೈನ್ಸ್ ಬಗ್ಗೆ ಬಂದಿದೆ ಒಂದು ಬುಕ್ ಬೇಕಿದ್ರೆ ತೊಗೊಂಡೋಗ್ಬೋದು ನೀವು

ಅದೇ ಸೈನ್ಸ್ ರಿಲೇಟೆಡ್ ಬಂದಿದೆ ಬೇಕಾದ್ರೆ ಬಂದು ತೊಗೊಂಡೋಗಿರಿ ನಾವು ಅದು ಯಾರಿಗೂ ಕೊಡೋಲ್ಲ ಬುಕ್ ನೀವು ಬಂದು ತೊಗೊಂಡೋಗ್ತೀರಿ ಅಂತಂದರೆ ಹಾಂ ಸರಿ ನೀವು ಬೇಗ ಬಂದು ಬುಕ್ ರಿಟರ್ನ್ ಮಾಡಿ ಹೋಗ್ರಿ ಮತ್ತೆ ಲೇಟ್ ಮಾಡಬೇಡ್ರಿ ಮತ್ತೆ ಚಾರ್ಜ್ ಜಾಸ್ತಿ ಆಗುತ್ತೆ ನಿಮಗೆ

ಎನಿ ಕಾಸ್ಟ್ ಇವತ್ತು ಸಂಜೆ ಒಳಗೆ ಬಂದು ನೀವು ರಿಟರ್ನ್ ಮಾಡಿ ಹೋಗಿಬಿಡ್ರಿ

ಓಕೆ ತ್ಯಾಂಕ್ ಯು ಹಾಂ ತ್ಯಾಂಕ್ಸ್